ನಲ್ವತ್ತೇಳು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಅರುವತ್ತು ಆರು ಲಕ್ಷದ ಐವತ್ತಾರು ಸಾವಿರದ ಆರ್ನೂರ ಮೂವತ್ತೊಂದು ಏಳು ಲಕ್ಷದ ಅರ್ವತ್ತೇಳು ಸಾವಿರದ ಮುನ್ನೂರ ಎಪ್ಪತ್ತೇಳು ಒಂಬತ್ತು ಲಕ್ಷದ ನಲ್ವತ್ತು ಸಾವಿರದ ಆರ್ನೂರ ತೊಂಬತ್ತು ಒಂಬತ್ತು ಲಕ್ಷ ತೊಂಬತ್ತೆಂಟು ಸಾವಿರದ ಏಳ್ನೂರ ಮೂವತ್ತೇಳು